ಹಲೋ ಹಾಂ ಹೇಳಿ ಹೌದಾ ಓ ಇಲ್ಲ ಮ್ಯಾಮ್ ನಾವು ಆ ಥರ ಎಲ್ಲ ಮಾಡಲೆ ಮಾಡ್ತಿರಲಿಲ್ಲ ಇಲ್ಲ ನೀಟಾಗಿರೋದೆ ಕಳಿಸ್ತಿದ್ವಿ ಎಲ್ಲೊ ಮಿಸ್ ಆಗಿ ಬಂದ್ಬಿಟ್ಟಿದೆ ಮ್ಯಾಮ್ ಸ್ವಾರಿ ಮ್ಯಾಮ್

ಓ ಸ್ವಾರಿ ಮ್ಯಾಮ್ ಇನ್ನದ್ಸಲ ಈ ಥರ ಆಗೋಲ್ಲಾ ನಾವು ಯಾರಿಗು ಆ ಥರ ಮಾಡೋರಲ್ಲಾ ಎಲ್ಲೊ ಒಂದು ಮಿಸ್ಸಾಗಿ ಆ ಥರ ಪ್ರಾಡಕ್ಟ್ ಬಂದಿದೆ ಅಷ್ಟೇ ನೆಕ್ಸ್ಟ್ ಟೈಮ್ಯಿಂದ ಈ ಥರ ಆಗೋಲ್ಲಾ ಮ್ಯಾಮ್ ನೀಟಾಗಿರೋದು ಕಳ್ಸಿ ಕೊಡ್ತೀವಿ ಮ್ಯಾಮ್ ಸ್ವಾರಿ ಮೇಡಮ್ ಓಕೆ ಮ್ಯಾಮ್ ನೀವು ಒಂದು ವೀಕ್ ಕೊಡಲೇ ಬೇಡ್ರಿ ನೆಕ್ಸ್ಟ್ ಟೈಮ್ಯಿಂದ ಈ ಥರ ಆಗೋಲ್ಲಾ ಒಂದು ವೀಕಿಂದೇನ್ ಕೊಡೋದು ಬೇಡ ನೀವು ಹಾಂ ನೆಕ್ಸ್ಟ್ ಟೈಮ್ಯಿಂದ ಚೆನ್ನಾಗಿರೋದ್ ಕಳಿಸ್ತೀವಿ ಮ್ಯಾಮ್ ಓಕೆ ಮ್ಯಾಮ್ ತ್ಯಾಂಕ್ ಯು